ನಮ್ಮ ನಗರದಲ್ಲಿ ಇನ್ನಷ್ಟು ಚೆನ್ನಾಗಿ ಮಾಡಲು ವೈದ್ಯಕೀಯ ಸೇವೆ ಸಾರಿಗೆ ಸೇವೆ ಶಿಕ್ಷಣ ಮತ್ತು ಇತರ ಮೂಲಭೂತ ಅವಶ್ಯಕತೆಗಳಿಗೆ ಸಂಬಂಧಿಸಿದಂತೆ ಸರಕಾರದಿಂದ ನಾನು ಹಲವು ಸಹಾಯಗಳನ್ನು ನಿರೀಕ್ಷಿಸುತ್ತಿದ್ದೇನೆ ಏಕೆಂದರೆ ಆಸ್ಪತ್ರೆಗಳು ಇದ್ದರೂ ಸುದಾ ಅದಕ್ಕೆ ಸರಿಯಾದ ವೈದ್ಯರು ಲಭ್ಯವಿರುವುದಿಲ್ಲ ವೈದ್ಯರು ಇದ್ದರೆ ಅಂಬ್ಯುಲೆನ್ಸ್ ಸೇವೆಗಳು ಇರುವುದಿಲ್ಲ ಹಳ್ಳಿಯಿಂದ ಜನರಿಗೆ ಬರಲು ತುಂಬ ತೊಂದರೆಗಳು ಆಗುತ್ತದೆ ಸಾರಿಗೆ ವ್ಯವಸ್ಥೆಯು ಇವು ಸರಿಯಾಗಿಲ್ಲದೆ ಸುಮಾರು ಅರ್ಧ ಗಂಟೆಗೊಮ್ಮೆಯೂ ಗಾಡಿ ಸಾರಿಗೆಯು ಅಲ್ಲಿಗೆ ಬರದ ಕಾರಣ ತುಂಬ ತೊಂದರೆಗಳು ಅನುಭವಿಸುತ್ತಾ ಅನುಭವವ ಅನುಭವಿಸುತ್ತಿವೆ ಶಿಕ್ಷಣಕ್ಕಾದರೆ ಮಕ್ಕಳಿಗೆ ಶಾಲೆಗೆ ಹೋಗಲು ತುಂಬ ತೊಂದರೆಗಳು ಆಗುತ್ತಿವೆ ಅಂದರೆ ನಮಗೆ ನಮ್ಮ ಊರಿನಿಂದ ಶಾಲೆಗೆ ಹೋಗಲು ಬರೀ ಅರ್ಧ ತಾಸಿಗೆ ಒಂದು ಬಸ್ಸು ಇಲ್ಲದ ಕಾರಣ ತುಂಬ ತೊಂದರೆಗಳು ಮಕ್ಕಳು ಅನುಭವಿಸುತ್ತಿದ್ದಾರೆ ಇದರಿಂದ ತುಂಬ ತೊನ್ ಮಕ್ಕಳಿಗೂ ತೊಂದರೆಯಾಗುತ್ತಿದೆ ಶ ವ ಹುಷಾರಿಲ್ಲದ ಜನರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದರೆ ಸರಿಯಾದ ವಾಹನದ ವ್ಯವಸ್ಥೆ ಇಲ್ಲ ಸರಕಾರದ ಸಾರಿಗೆ ವ್ಯವಸ್ಥೆಯೂ ಸರಿಯಾಗಿಲ್ಲದ ಕಾರಣ ಹಲವು ಆಸ್ಪತ್ರೆಯಲ್ಲಿ ಅನಾ ಹಲವು ಹಲವಾರು ರೋಗಿಗಳು ತುಂಬ ತೊಂದರೆಯನ್ನು ಅನುಭವಿಸುವುದಲ್ಲದೆ ಸಾಯುತ್ತಿರುವ ಸಾಯಬೇಕಾಗುತ್ತದೆ ಅಂದರೆ ಸರಿಯಾದ ಸಮಯದಲ್ಲಿ ಅವರಿಗೆ ತುರ್ತು ಚಿಕಿತ್ಸೆಯೂ ಸಿಗದೆ ಹೋಗುತ್ತದೆ ಹೀಗಾಗಿ ಸಾರಿಗೆ ವ್ಯವಸ್ಥೆ ಅಂಬ್ಯುಲೆನ್ಸ್ ವ್ಯವಸ್ಥೆ ಶಿಕ್ಷಣದ ವ್ಯವಸ್ಥೆ ಶಿಕ್ಷಣರ್ಗೋಸ್ಕರ ಮಕ್ಕಳಿಗೆ ಶಾ ಸರಿಯಾಗಿ ಹೋಗಲು ಬರಲು ಸಾರಿಗೆ ವ್ಯವಸ್ಥೆ ಇವೆಲ್ಲ ಇದ್ದರೆ ತುಂಬ ಸರಿಯಾ ತೊನ್ ಎಲ್ಲವೂ ತೊಂದರೆಗಳಿಂದ ನಾವು ಹೊರ ಬರಬೋದು ಆದರಿಂದ ದಯಮಾಡಿ ಸರಕಾರವು ಪ್ರತಿಯೊಂದು ಆಸ್ಪತ್ರೆಗಳಿಗೆ ವೈದ್ಯರ ವ್ಯವಸ್ಥೆ ಅದೇ ರೀತಿ ಅಲ್ಲಿ ಎಲ್ಲ ರೀತಿಯ ಔಷಧಿಯ ವ್ಯವಸ್ಥೆ ಹಾಗೂ ಅಂಬ್ಯುಲೆನ್ಸ್ ವ್ಯವಸ್ಥೆ ಅನ್ನು ಮಾಡಬೇಕು ಅಲ್ಲದೆ ಸಾರಿಗೆಯನ್ನು ಯ ವ್ಯವಸ್ಥೆಯಲ್ಲಿ ಸಾರಿಗೆಯನ್ನು ಸರಿಯಾದ ಹೊತ್ತಿನಲ್ಲಿ ಸರಿಯಾದ ಹೋ ಟೈಮಿಗೆ ಮಕ್ಕಳಿಗೆ ಶಾಲೆಗೆ ಹೋಗುವಾಗ ಶಾಲೆಯಿಂದ ಬರುವಾಗ ಅಥವಾ ಜನರಿಗೆ ಅಲ್ಲಿಂದ ಇಲ್ಲಿಗೆ ಹೋಗುವ ಹೋಗಲು ತೊಂದರೆಯಾಗದ ರೀತಿಯಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಮಾಡಬೇಕು ಅಲ್ಲದೆ ಮೂಲಭೂತ ಸೌಕರ್ಯ ಆ ಸೌಕರ್ಯ ಅವಶ್ಯಕತೆಗಳಿಗೆ ಗಳನ್ನು ತರಲು ಸುದಾ ಒಂದು ಒಂದು ಸಾರಿಗೆ ವ್ಯವಸ್ಥೆಯು ನಮ್ಮ ಊರಲ್ಲಿ ಸರಿಯಾಗಿ ಇಲ್ಲದ ಕಾರಣ ತುಂಬ ತೊಂದರೆಗಳನ್ನು ನಾವು ಅನುಭವಿಸುತ್ತಿವೆ ತಿದ್ದೇವೆ ಆದರಿಂದ ಸರಕಾರವು ಇದನ್ನೆಲ್ಲ ಮನಸ್ಸಿನಲ್ಲಿ ತೆಗೆದುಕೊಂಡು ನಮಗೆ ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ